ಹಲೋ ಹಾಂ ಹೇಳಿ ಹಾಂ ಹೌದು ಹೇಳಿ ಹಾಂ ಹೌದಾ ಹೇಳಿ ಹಾಂ ಕಾರ್ ಇದೆ ಆಂ ಐ ಟ್ವೆಂಟಿ ಇದೆ ಇಂಡಿಕಾ ಇದೆ ಎಲ್ಲ ಇದೆ ಹ್ಞೂ ಹ್ಞೂ ಪೆಟ್ರೋಲ್ ಪೆಟ್ರೋಲ್

ಕಿಲೋಮಿಟ್ರು ಒಂದು ಇಪ್ಪ ಇಪ್ಪತ್ತೈದು ರೂಪಾಯಿ ಒಂದು ಕಿಲೋಮೀಟ್ರಿಗೆ ಅಲ್ಲಲ್ಲಲ್ಲ ನಾವು ಗಾಡಿ ಮೇಲೆ ಡಿಪೆಂಡ್ ಆಗುತ್ತಲ್ಲವಾ ಮೇಡಮ್ ಡ್ರೈವರಿಗೆ ಬಾಟಾ ಕೊಡಬೇಕು ಮತ್ತು ಇವಾಗ ನಿಮ್ಮ ಜೊತೆ ನೀವು ಎಷ್ಟೊತ್ತು ಹೋದ್ರೂ ನಾವು ವೆಯ್ಟ್ ಮಾಡಬೇಕು ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಇರುತ್ತೆ ಎಲ್ಲವೂ ನಾವು ಇದು ಮಾಡಿ ಮಾಡ್ಬೇಕು ಪೆಟ್ರೋಲ್ ಎಲ್ಲ ಬೆಲೆ ಜಾಸ್ತಿ ಇದೆ ಓಕೆ ಏನೋ ನೋಡಿ ಮಾಡೋಣಾ ಹೇಳಿ ಎಷ್ಟು ಜನ ಇದ್ದೀರಾ ಯಾವಾಗ ಬೇಕು ಗಾಡಿ ನಿಮಗೆ ಯಾವ ಟೈಮಿಂಗ್ಸು ಬೆಳಗ್ಗೆ ಅಷ್ಟು ಗಂಟೆ ಅದೇ ಬೆಳಗ್ಗೆ ಬೆಳಗ್ಗೆಯೇ ಹೋದರೆ ನಿಮಗೆ ಬೇಗ ದರ್ಶನ ಆಗುತ್ತೆ ಅಲ್ಲೇ ಊಟ ಎಲ್ಲ ಸಿಗುತ್ತೆ ನಿಮಗೆ ಎಲ್ಲ ಮಾಡ್ಬೋದು ಒಟ್ನಲ್ಲಿ ಬೆಳಗ್ಗೆ ಬೇಗ ರೆಡಿ ಆಗಿ ರೆಡಿ ಆಗಿ ಬರಬೇಕು ಹ್ಞೂ ಓಕೆ ಓಕ್ ಹಾಂ ಓಕೆ ಮೇಡಮ್ ಕಳಿಸ್ತೀವಿ ಮೇಡಮ್ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಮೇಡಮ್ ಹ್ಞೂ ಬೆಳಗ್ಗೆಯೇ ಹೋಗ್ಬುಟ್ರೆ ದರ್ಶನ ಆಗುತ್ತೆ ಬೇಗ ಬೆಳಗ್ಗೇಯೆ ನೀವು ಹೋದ್ರೆ ಬೇಗ ದರ್ಶನ ಆಗುತ್ತೆ ಏಕೆಂದರೆ ಚಾಮುಂಡಿ ಬೆಟ್ಟ ಫುಲ್ ರಶ್ ಇರುತ್ತೆ ಯಾವಾಗಲೂ ಹ್ಞೂ ಓಕೆ ಮೇಡಮ್ ಇನ್ನೊಂದುಸಲಿ ಮೀಟ್ ಮಾಡೋಣಾ ತ್ಯಾಂಕ್ ಯು ಆಂ ಓಕೆ ಮೇಡಮ್ ತ್ಯಾಂಕ್ ಯು